ಒಂದು ಜನವರಿ ಎರಡು ಸಾವಿರದ ಒಂದು ಎರಡು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು